ಕೋಲಾರ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಮತ್ತು ಅವಕಾಶಗಳು ಯಾವುವು ಶಾಲೆಗಳು ಕಾಲೇಜು ವಿಶ್ವವಿದ್ಯಾನಿಲಯ ಕೌಶಲ ತರಬೇತಿ ಶಾಲಾ ಶುಲ್ಕಗಳು ಕೈಗೆಟುಕುವಂತಿವೆಯೇ ಜನರು ಇಷ್ಟಪಡುವ ವಿಷಯಗಳು ಕೋರ್ಸುಗಳು ಯಾವುವು ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರ ಬಾಲಕರ ಕಾಲೇಜು ಕೋಲಾರ ಸರ್ಕಾರಿ ಬಾಲಕಿಯರ ಕಾಲೇಜು ಕೋಲಾರ ಅದೇ ರೀತಿಯಾದಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೋಲಾರ ಕೈಗೆಟಕುವಂತಹ ರೀತಿಯಲ್ಲಿ ಶುಲ್ಕಗಳು ಪಾವತಿಸೋಕಾಗ್ತದೆ ನಂತರ ಅಮರಜ್ಯೋತಿ ಕಾಲೇಜು ಮುಳಬಾಗಿಲು ಸರ್ಕಾರಿ ಬಾಲಕರ ಕಾಲೇಜು ಮುಳಬಾಗಿಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಳಬಾಗಿಲು